ಮನುಷ್ಯ ಬದುಕಲು ಆಹಾರ ಮೂಲ ಬೆಲೆಯಾಗಿದೆ ಇದು ದಿನನಿತ್ಯದ ಕೆಲಸವಾಗಿದೆ ಇದಿಲ್ಲದೆ ಯಾವ ಮನುಷ್ಯನೂ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅಡುಗೆ ಮನೆಯನ್ನು ಆಹಾರಕ್ಕೋಸ್ಕರ ಸೀಮಿತ ಮಾಡಿರುತ್ತೇವೆ ಅದು ಆಹಾರಕ್ಕೇ ಒಂದು ಜಾಗ ಎಂದು ಸೀಮಿತವಾಗಿರುತ್ತದೆ ಅಡುಗೆ ಮನೆಯಲ್ಲಿ ಒಂದು ಲೋಟ ತಟ್ಟೆ ಪಾತ್ರೆ ಎಲ್ಲ ಇರುತ್ತದೆ ನಾವು ಲೋಟವನ್ನು ಕುಡಿಯಲು ನೀರನ್ನು ಸೇವಿಸುತ್ತೇವೆ ತಟ್ಟೆಯನ್ನು ಆಹಾರ ಸೇವನೆ ಮಾಡಲು ಬಳಸುತ್ತೇವೆ ತಪ್ಲೆಯನ್ನು ಸ್ ಅಡುಗೆ ಮಾಡಲು ಬಳಸುತ್ತೇವೆ ಇದರ ಇದು ಮೂಲ ಸೌಕರ್ಯವಾಗಿದೆ ನಾವು ಮೊದಲು ಒಲೆಯನ್ನು ಹಚ್ಚ ಅಡುಗೆ ಮಾಡಬೇಕೆಂದರೆ ಒಲೆ ಹಚ್ಚಿ ತರಕಾರಿಯನ್ನು ಹೆಚ್ಚಿ ನಂತರ ಅಡುಗೆ ಮಾಡಲು ತಯಾರಿಸಬೇಕು ಅಡುಗೆ ಸಾಮಾನುಗಳು